ಏನಂದರೆ ನಾನು ಇವಾಗಷ್ಟೇ ಒಂದು ಆರ್ಡರನ್ನ ಪ್ಲೇಸ್ ಆರ್ಡರನ್ನ ಪ್ಲೇಸ್ ಮಾಡಿದ್ದೆ ನಾನು ಇವಾಗಷ್ಟೇ ಅದು ಬಂತು ತಗೊಂಡೆ ಅದು ಯಾಕೋ ಕ್ವಾಲಿಟಿ ಚೆನ್ನಾಗಿಲ್ಲ ಕ್ವಾಲಿಟಿ ಕ್ವಾಲಿಟಿನೂ ಚೆನ್ನಾಗಿಲ್ಲ ಮತ್ತು ಆ ಕ್ಲಾತ್ಗೆ ಅದು ಪ್ರೈಸ್ ತುಂಬ ಇದಾಯಿತು ಅದ್ರ ಗುಣಮಟ್ಟ ಯಾವ್ದೂ ಚೆನ್ನಾಗಿಲ್ಲ ಅಂತ ಅನಿಸ್ತಾಯಿದೆ ಅದಕ್ಕೆ ವಾಪಸ್ ಅದನ್ನು ವಾಪಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ರಿಟರ್ನ್ ಆಪ್ಷನ್ ಇದೆಯಾ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ ಹೌದಾ ರಿಟರ್ನ್ ಆಪ್ಷನ್ ಇದೆಯಾ ಹಾಗಾದ್ರೆ ನಾನು ಯಾಕೆ ಹಿಂತಿರುಗಿಸ್ತಾ ಇದ್ದೀನಿ ಅಂದರೆ ಅದೇ ನಾನು ಇದರಿಂದ ತುಂಬ ಬಟ್ಟೆಗಳನ್ನೆಲ್ಲ ಪರ್ಚೇಸ್ ಮಾಡ್ತಾ ಇರ್ತೀನಿ ಹಾಗೇ ಏನಾದ್ರೂ ಸ್ಯಾರಿಸು ಕುರ್ತೀಸೆಲ್ಲ ಪರ್ಚೇಸ್ ಮಾಡಿದ್ದೀನಿ ಮತ್ತು ಊಟ ಕೂಡ ಮತ್ತು ಬೇರೆ ಬೇರೆ ಆ್ಯಪ್ಸಲ್ಲಿ ಊಟ ಕೂಡ ತರಿಸ್ತಾ ಇರ್ತೀನಿ ಆದರೆ ಇದು ಯಾಕೋ ಇವು ಈ ಸಲ ಕ್ವಾಲಿಟಿ ಚೆನ್ನಾಗಿ ಬಂದಿಲ್ಲ ಮತ್ತು ಡೆಲಿವೆರಿ ಕೂಡ ಲೇಟ್ ಆಯಿತು ಅಂತ ಅನಿಸ್ತಾ ಇದೆ ಮತ್ತು ನಮಗೆ ಅವರು ಏಜೆಂಟ್ಸು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ ಸರ್ ಹಾಗಾಗಿ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ ಕ್ವಾಲಿಟಿ ಅಂತೂ ಚೂರು ಚೆನ್ನಾಗಿಲ್ಲ ಅದು ಹಾಕ್ಕೊಳೋದಕ್ಕೂ ಆಗ್ತಾ ಇಲ್ಲ ಸ್ವಲ್ಪ ಕಡೆ ಡ್ಯಾಮೇಜ್ ಕೂಡ ಆಗಿದೆ ಹಾಗಾಗಿ ನನಗೆ ಈ ಆರ್ಡರ್ ಬೇಡ ಅಂತ ಹಿಂದಿರುಗಿಸ್ತಾ ಇದ್ದೀನಿ ಹಾಂ ಸರ್ ಏನು ಪ್ರೊಸೀಜರ್ ಅಂತ ಹೇಳ್ಬೋದಾ ಯಾಕೆಂದರೆ ಹಿಂದೆ ರಿಟರ್ನ್ ಮಾಡೋದಕ್ಕೆ ಏನು ಪ್ರೊಸೀಜರ್ ಇದೆ ಅಂತ ಹಾಂ ಫಸ್ಟು ರಿಟನ್ ಆಪ್ಷನ್ ಕೊಟ್ಟುಬಿಟ್ಟು ಆಮೇಲೆ ಯಾವುದು ಒ ಟಿ ಪಿ ಒ ಟಿ ಪಿ ಹೇಳ್ಬೇಕಾ ಸರ್ ಹಾಂ ಓಕೆ ಸರ್ ಒ ಟಿ ಪಿ ಹೇಳಿದ್ರೆ ಕ್ಯಾನ್ಸಲ್ ಆಗುತ್ತಾ ಕ್ಯಾನ್ಸಲ್ ಬೇಡ ಸರ್ ರಿಟರ್ನ್ ಆಗಬೇಕು ಹಾಂ ಅಮೌಂಟ್ ಅಕೌಂಟಿಗೆ ಬರುತ್ತೆ ಸರ್ ಹಾಂ ಸರಿ ಸರಿ ಹಾಂ ರಿಟರ್ನ್ ಆಗತ್ತೆ ಅಲ್ಲ ಸರ್ ಸ್ರ ಅಮೌಂಟ್ ನಾವು ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತಿ ಅದೇ ಅಕೌಂಟಿಗೆ ಬರುತ್ತಲ್ಲ ಸರ್ ಹಾಂ ಸರ್ ಹಾಂ ಓಕೆ ಸರ್ ತ್ಯಾಂಕ್ ಯು ಸರ್